ಹೌದು ಕ್ರೀಡೆಯನ್ನು ಉತ್ತೇಜ್ಸಲು ಸರ್ಕಾರವು ಹೆಚ್ಚು ಹಣ ಖರ್ಚು ಮಾಡಬೇಕು ಯಾಕಂದರೆ ಈ ಕ್ರಿಕೆಟ್ ಆಡ್ಬೇಕಾದ್ರೆ ತುಂಬ ಜನಕ್ಕೆ ಬಾಲಿಂಗ್ ಸೀನ್ ಹಾಕ್ತಿರ್ತಾರೆ ಅಂತ ಕಡೆಯೆಲ್ಲ ಯಾರಿಗಾದರೂ ಒಬ್ರಿಗೆ ಬಿತ್ತು ಅಂದರೆ ಏಟ್ಗಳಾಗತ್ತೆ ಜನಗಳು ಏನು ಕೂತ್ಕೊಂಡಿರ್ತಾರೆ ಸುತ್ತಾಮುತ್ತ ಅಂತ ಕಡೆಯೆಲ್ಲ ನಾವು ಜಾಗೃತರಾಗಿ ಜಾಗ್ರತೆವಹಿಸ್ಬೇಕು ಅವ್ರಿಗೊಂದು ಸೇಫ್ಟಿ ಅಂತ ಒಂದು ನಾವು ಕೊಡಬೇಕು ಅವ್ರ್ಗೆ ಏನಾದರೂ ಬಾಲ್ ಅಥವಾ ಏನೇ ಒಂದು ಬಿತ್ತು ಅಂದ್ರೂ ಅವ್ರ್ಗೆ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು ಅವರಿಗೆ ನಾವು ಒಂದು ಉತ್ತಮವಾದ ಜಾಗ ಅಂತ ನಾವು ಒಂದು ಕೊಡಬೇಕು ಮತ್ತು ಕ್ರಿಕೆಟ್ ಆಡ್ತಾ ಇರ್ತಾರೆ ಕ್ರೀಡಾದ ಅವ್ರು ಏನ್ ಆಡ್ತಿರ್ತಾರೆ ಅವರಿಗೆ ಬಿಸಿಲು ಬಿದ್ದರೂ ಏನೂ ಆಗಬಾರ್ದು ಈ ರೀತಿಯಾದಂಥ ಅವ್ರಿಗೆ ಏನಾದರೂ ಮಾಸ್ಕ್ ಅಥವಾ ಧರ್ಸೋದಕ್ಕೆ ಏನಾದ್ರೂ ಮೆ ತಲೆ ಮೇಲುಗಡೆ ಏನಾದ್ರೂ ಒಂದು ಹಾಕೋದಕ್ಕೆ ಏನಾದ್ರೂ ನಾವು ಒಂದು ಆ ಇದಕ್ಕೇನಾದ್ರೂ ಒಂದು ಪರಿಹಾರ ಅಂತ ನಾವು ನೀಡಬೇಕು ಈ ಥರ ಅವಕಾಶ ನಮ್ಮ ಸ ಭಾರತದಲ್ಲಿ ಏನಾದ್ರೂ ಸುಧಾರಿಸ್ಬೇಕು ಅಂತ ಅಂತಂದರೆ ಇದೇನೇ ಸುಧಾರಿಸ್ಬೇಕು ಜನಗಳಿಗೆ ನಾವು ಏನೂ ಆಗದಾಗೆ ನಾವು ತಡೆಗಟ್ಟಬೇಕು ನೋಡ್ಕೋಬೇಕು ಕ್ರಿಕೆಟ್ ಅವ್ರು ಕೂಡ ಅಷ್ಟೇ ಅವ್ರಿಗೇನು ಹೆಚ್ಚು ಕಮ್ಮಿ ಆಗದಾಗೆ ನಾವು ಅವ್ರನ್ನ ನೋಡಿ ಕಾಪಾಡ್ಕೋಬೇಕು ಅವರೂ ಜಾಗೃತರಾಗಿ ಇರಬೇಕು ಅಂತ ನಾನು ಭಾವಿಸ್ತೀನಿ